ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಲು ನಾವು ಎಷ್ಟು ಬೇಕಾದ್ರೂ ಶುಲ್ಕ ಭರಿಸುತ್ತೇವೆ ಏಕೆಂದರೆ ನಮ್ಮ ಮಕ್ಕಳ ಭವಿಷ್ಯವೇ ನಮಗೆ ಎಷ್ಟೋ ಮುಖ್ಯ ಸ್ ಎಲ್ಲಿ ಅವರು ಚೆನ್ನಾಗಿ ಕಲ್ತರೆ ಅಲ್ಲಿಗೆ ಸೇರಿಸ್ತೀವಿ ಸರ್ಕಾರಿ ಶಾಲೆಗಳಲ್ಲಿ ಚೆನ್ನಾಗಿ ಹೇಳ್ಕೊಡ್ತೀವಿ ಅಂದರೆ ಅಲ್ಲಿಗೆ ಸೇರಿಸ್ತೀವಿ ಆದರೆ ಹೆಚ್ಚಿಗೆ ಆಗಿ ಅವ್ರು ತುಂಬ ಬೆಳವಣಿಗೆ ಆಗಬೇಕು ಅವ್ರ ಶೈಲಿ ಬುದ್ಧಿಗಳಲ್ಲಿ ಕೂಡ ಅವ್ರು ತುಂಬ ಬೆಳವಣಿಗೆ ಆಗಬೇಕು ಅಂದರೆ ಎಷ್ಟು ಬೇಕಾದರೂ ಶುಲ್ಕ ನಾವು ಕಟ್ಟೋಕ್ಕೆ ಸಿದ್ಧವಾಗಿದ್ದೇವೆ ಏಕೆಂದರೆ ನಾವು ಹೇಗೋ ಓದಿಲ್ಲ ನಮ್ಮ ಮಕ್ಕಳಾದ್ರೂ ಓದಬೇಕು ಅಂತ ನಮ್ಮ ಮಕ್ಳನ್ನು ನಮ್ಮ ಮಕ್ಕಳನ್ನು ಒಳ್ಳೆಯ ಸ್ಕ್ ಒಳ್ಳೆಯ ಶಾಲೆಯಲ್ಲಿ ಸೇರಿಸಿ ಎಷ್ಟು ಬೇಕಾದ್ರೂ ಶುಲ್ಕವನ್ನು ಕಟ್ಟೋಕ್ಕೆ ಸಿದ್ಧವಾಗಿದ್ದೇವೆ ಉದಾಹರಣೆಗೆ ಒಂದು ಐದು ಸಾವಿರ ಏಳು ಸಾವಿರ ಹತ್ತು ಸಾವಿರ ಆದರೂ ಪರವಾಗಿಲ್ಲ ಅವ್ರ ಅವರ ಭವಿಷ್ಯಕ್ಕಾಗಿ ನಾವು ಎಷ್ಟು ಆದರೂ ಶುಲ್ಕವನ್ನು ಭರಿಸುತ್ತೇವೆ